ಕ್ರೀಡಾಪಟು ಕ್ರೀಡಾಪಟು ಅಂತಂದರೆ ನನಗೆ ಫಸ್ಟ್ ಆಫ್ ಆಲ್ ನನಗೆ ತುಂಬ ಅಚ್ಚು ಮೆಚ್ಚಿನ ಆಟ ಅಂತಂದರೆ ಕ್ರಿಕೆಟ್ ನಾನು ಕ್ರಿಕೆಟ್ ನೋಡೋಕ್ ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಹನ್ನೆರಡು ಹದಿಮೂರು ಆ್ಯಕ್ಚುವಲಿ ಹನ್ನೊಂದು ಹನ್ನೆರಡಾ ಗೊತ್ತಿಲ್ಲ ಆ ವ್ಯಕ್ತಿ ಆ ಒಬ್ಬ ವ್ಯಕ್ತಿ ತನ್ನ ಇಪ್ಪತ್ಮೂರನೇ ವಯಸ್ನಲ್ಲಿ ನಮ್ಮ ಶತ್ರುತಂಡ ಆಗಿರ್ತಕ್ಕಂಥ ಪಾಕಿಸ್ತಾನ ವಿರುದ್ಧ ಎಲ್ಲ ಎಲ್ಲ ವಿಕೆಟ್ ಹೋದ್ರು ಕೂಡ ಒಬ್ಬನೆ ನಿಂತು ಆಡ್ತಾನೆ ಅವ್ರ ಹೆಸ್ರು ಆ ಮ್ಯಾಚಿಗೆ ಒಂದು ನೂರಾ ಎಂಬತ್ಮೂರು ರನ್ ಹೊಡೆದು ಸರಾಸರಿ ಅತೀ ಹೆಚ್ಚು ರನ್ನೂ ತನ್ನ ಅಂತಾರಾಷ್ಟ್ರೀಯ ಕ್ರೀಡಾ ಅಂತಾರಾಷ್ಟ್ರೀಯ ಕ್ರೀಡಾ ಮಟ್ಟದಲ್ಲಿ ನೂರಾ ಎಂಬತ್ಮೂರು ಜ ರನ್ ಹೊಡೆದು ಜಾಸ್ತಿ ಹೊಡ್ದು ಆ ಪಂದ್ಯದ ಗೆಲುವಿಗೆ ಕಾರಣ ಆಗ್ತಾರ ಸೋ ಅಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ವಿರಾಟ್ ಕೊಹ್ಲಿ ಅಂತೇಳಿ ನಾ ಅವ್ರ ದೊಡ್ಡ ಅಭಿಮಾನಿ ಸೋ ನಾನು ಇವತ್ತು ಅವ್ರ ಬಗ್ಗೆ ಹೇಳೊಕ್ ಇಷ್ಟ ಪಡ್ತೀನಿ ವಿರಾಟ್ ಕೊಹ್ಲಿ ಅಂತಂದರೆ ಅದೊಂದು ಹೆಸರಲ್ಲ ಇದೊಂದು ಒಂಥರ ಏನು ಬ್ರ್ಯಾಂಡ್ ಇದ್ದಂಗೆ ಕೊಹ್ಲಿ ಅಂದರೆ ವಿರಾಟ್ ಕೊಹ್ಲಿ ಅಂದ್ರೆ ನನಗೆ ಎಷ್ಟು ಇಷ್ಟ ಅಂತಂದರೆ ಐ ಕಾಂಟ್ ಅದನ್ನು ವರ್ಣಿಸಕ್ಕೆ ಪದಗಳೇ ಇಲ್ಲ ಯಾಕೆ ಅಂತಂದರೆ ನನಗೆ ವೆನ್ ಎವರ್ ಐ ಆ್ಯಮ್ ಇನ್ ಡೆಬ್ರೆಸ್ಡ್ ನನ್ಗೆ ಏನಾದರು ಅದೇನು ನಾನು ಯಾವುದೋ ಒಂದು ಸಂದರ್ಭದಲ್ಲಿ ಡಿಪ್ರೆಶನ್ ಏನಾದರು ಇದ್ರೆ ಅದು ಮೂಡ್ ಆಫ್ ಯಾವುದಾರನು ಇದ್ರು ಕೂಡ ಕೊಹ್ಲಿ ನೋಡಿದ್ರೆ ನನಗೆ ಇಷ್ಟ ಮಿಂಚು ನನ್ನ ಮೂಡೆಲ್ಲಾ ಔಟ್ ಆಗುತ್ತೆ ಮೂಡೆಲ್ಲ ಚೆನ್ನಾಗಿರುತ್ತೆ ಅಂತ ಮೂಡೆಲ್ಲ ಆನ್ ಆಗುತ್ತೆ ಸೋ ಅದಕ್ಕೆ ಅವನಂದ್ರೆ ತುಂಬ ಇಷ್ಟ ಆಮೇಲೆ ಅವರು ಮಾಡಿರ್ತಕ್ಕಂಥ ಸಾಧನೆಗಳು ಆಮೇಲೆ ಮೆಡಲ್ಗಳು ಆಮೇಲೆ ಸಂಘ ಸಂಸ್ಥೆಗಳು ಆಮೇಲೆ ಅವ್ನು ಸಮಾಜಕ್ಕೆ ನೀಡಿರ್ತಕ್ಕಂಥ ಕೊಡುಗೆಗಳು ಇವೆಲ್ಲನ್ನು ನೋಡ್ತಾ ಹೋದರೆ ಅವರು ಸಹ ಅಸಾಮಾನ್ಯ ವ್ಯಕ್ತಿ ಯಾಕಪ್ಪ ಅಂತಂದರೆ ಕೊಹ್ಲೀ ತಮ್ಮ ವೃತ್ತಿ ಜೀವನದಲ್ಲಿ ಎಷ್ಟೋ ಎಷ್ಟೋ ಕೋಟಿ ರೂಪಾಯ್ ಆಮೇಲೆ ತಮ್ಮ ಎಷ್ಟೋ ಪಾರಿತೋಷಕಗಳು ಪಾರಿತೋಷಕಗಳು ಅಂತಂದರೆ ಮೆಡಲ್ಗಳಾಗಿರ್ಬೋದು ಪದಕಗಳು ಇವೆಲ್ಲ ಯಾಕೆ ಬಂದವು ಯಾವ್ತರ ಬಂದವು ಅಂತಂದ್ರೆ ಫಸ್ಟ್ ಆಫ್ ಆಲ್ ಕೊಹ್ಲಿ ಐ ಪಿ ಎಲ್ ಅಂದರೆ ವಿರಾಟ್ ಕೊಹ್ಲಿ ಅವರನ್ನ ಕ್ರಿಕೆಟ್ನಲ್ಲಿ ದ ಕಿಂಗ ಕಿಂಗ್ ಆಫ್ ವಲ್ಡ್ ಕ್ರಿಕೆಟ್ ಅಂತೇಳಿ ಕರೀತಾರೆ ಆಮೇಲೆ ಫೇಸ್ ಆಫ್ ವರ್ಲ್ಡ್ ಕ್ರಿಕೆಟ್ ಅಂತೇಳಿ ಕರೀತಾರೆ ಸೋ ಇವ್ರಿಂದಾ ಸಾವಿರದ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟರ ಒಲಂಪಿಕ್ಕಲ್ಲಿ ಕ್ರಿಕೆಟ್ಗೆ ಒಂದು ಸ್ಥಾನ ಮಾನ ಏನಾದರು ದೊರಕಿದೆ ಅಂತಂದರೆ ಅದು ಕೊಹ್ಲಿ ಅವರಿಂದ ಮಾತ್ರ ಕಾರಣ ಸೋ ಇಷ್ಟೆಲ್ಲಾ ಮಾಡಿರ್ತಕ್ಕಂಥ ವಿರಾಟ್ ಕೊಹ್ಲಿ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಎಷ್ಟೋ ಎಷ್ಟೋ ವಿಧವಾದ ಪದಕಗಳು ಆಮೇಲೆ ಬಿರುದುಗಳು ಆಮೇಲೆ ಪಾರಿತೋಷಕಗಳು ಎಷ್ಟೋ ಪಡೆದಿದ್ದಾರೆ ಸೋ ಅದರಲ್ಲಿ ಮೊದಲ್ನೆದಾಗಿ ಖೇಲ್ ಖೇಲ್ ಪ್ರಶಸ್ತಿ ಗೊತ್ತಾ ಅದು ಧ್ಯಾನ್ ಚಂದ್ ಖೇಲ್ ಪ್ರಶಸ್ತಿ ಅಂತೇಳಿ ಮಾಡಿದ್ದಾರೆ ಆಮೇಲೆ ಅರ್ಜುನ ಪ್ರಶಸ್ತಿ ಆಮೇಲೆ ಎಷ್ಟೋ ಪ್ರಶಸ್ತಿಗಳು ಎಷ್ಟೋ ಬಂದುಬಿಟ್ಟಿದ್ದಾವೆ ಎಷ್ಟೋ ಬಂದವೆ ಕೌಂಟ್ ಲೆಸ್ ಬಟ್ ಅವರು ಅವರು ಮಾಡಿರ್ತಕ್ಕಂಥ ಇವೆಲ್ಲ ಯಾಕೆ ಬಂದವು ಅಂತಂದ್ರೆ ಸುಮ್ಮನೆ ಏನು ಬಂದಿಲ್ಲ ಅವರು ಮಾಡಿರ್ತಕ್ಕಂಥ ಒಂದು ಸಮಾಜ ಸೇವೆಗೆ ಆಮೇಲೆ ತಮ್ಮ ವೈಯಕ್ತಿಕ ದಾಖಲೆಗಳು ಇದನ್ನೆಲ್ಲ ನೋಡಿ ಅವರಿಗೆ ಇಂಥವೆಲ್ಲ ಪ್ರಶಸ್ತಿ ಕೊಟ್ಟಿರೋದು ಆಮೇಲೆ ಅವರು ಮೊದ್ಲೆದಾಗೀ ಕ್ರಿಕೆಟ್ ಕ್ರಿಕೆಟ್ ಆಡಬೇಕಾದ್ರೆ ಅವ್ರ ತಂದೆ ಅವರು ಅವ್ರು ಇಂಟರ್ನ್ಯಾಷನಲ್ಗೆ ಪದಾರ್ಪಣೆ ಮಾಡಿದಾಗ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದಾಗ ಅವ್ರ ತಂದೆ ಸತ್ತೋಗ್ತಾರೆ ಸೋ ಇದನೆಲ್ಲ ಅವ್ರ ತಂದೆ ನೋಡೋಕಾಗೊಲ್ಲ ಅಂದರೆ ಇವ್ರು ಮಾಡಿರ್ತಕ್ಕಂಥ ಸಾಧನೆಗಳು ಇವ್ರು ಮಾಡಿರೊ ಸಾಧನೆಗಳಾಗಿರ್ಬೌದು ಇವ್ರು ಒಂದು ಸಾಮರ್ಥ್ಯ ಇದನೆಲ್ಲಾ ಅವ್ರ ತಂದೆ ನೋಡೋಕ್ ನೋಡಿರೊಂಗಿಲ್ಲಾ ಯಾಕಂತಂದರೆ ಅವರು ಸತ್ತೋಗಿಬಿಟ್ಟಿರ್ತಾರೆ ಸೋ ಆವಾಗ ಅವರು ಡಿಗ್ರೇಡ್ ಆಗ್ತಾರೆ ಅಯ್ಯೋ ನಾನಿಷ್ಟೆಲ್ಲಾ ಮಾಡಿದರು ಕೂಡ ನನ್ನ ತಂದೆ ಅವರು ಇದನ್ನೇನು ನೋಡಲೆ ಇಲ್ಲಲ್ಲಾ ಅಂತೇಳಿ ಪಶ್ಚತ್ತಾಪ ಪಟ್ಟು ಅವ್ರದು ಬಂದಿರ್ತಕ್ಕಂಥ ಎಷ್ಟೋ ಎಷ್ಟೋ ಕಾಣಿಕೆಗಳಾಗಿರ್ಬೌದು ಎಷ್ಟೋ ಸನ್ಮಾನಗಳನ್ನೆಲ್ಲಾ ಅವರು ತಮ್ಮ ತಂದೆಯವ್ರ ತಂದೆ ಅಂದರೆ ಸಮಾಜಕ್ಕೆ ಯಾವುದೇ ಒಂದು ಕೊಡುಗೆ ನೀಡೋದ್ರ ಮೂಲಕ ತಮ್ಮಲ್ಲಿ ತಮ್ಮ ತಂದೆಯವ್ರನ್ನ ಕಾಣ್ತಾರೆ ಸೋ ಇಷ್ಟೆಲ್ಲಾ ಮಾಡಿರ್ತಕ್ಕಂಥ ಅವರು ವಿರಾಟ್ ಕೊಹ್ಲಿ ಅವರು ಈ ತೀವ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಎಷ್ಟೋ ಅನಾಥಾಶ್ರಮಗಳು ಆಮೇಲೆ ವೃದ್ಧಾಶ್ರಮಗಳು ಇಷ್ಟೆಲ್ಲಾವನ್ನು ಕೊಟ್ಟು ಅವರು ಇವನ್ನೆಲ್ಲಾ ಸಾಕ್ತಿದ್ದಾರೆ ಸಾಕುತ್ತಿದ್ದಾರೆ ಅಂತಂದರೆ ಇದಕ್ಕೆ ಕಾರಣ ಯಾರು ಕೊಹ್ಲಿ ಕೊಹ್ಲಿ ಯಾಕಂತಂದರೆ ಅವ್ರು ಆಡಿರ್ತಕ್ಕಂಥ ಆಟ ಅವರು ಬರೀ ಕ್ರಿಕೆಟ್ ಅಂದೆ ಆಡೊಲ್ಲಾ ಆಮೇಲೆ ಫುಟ್ಬಾಲ್ ಆಡ್ತಾರೆ ವಾಲಿಬಾಲ್ ವಾಲಿಬಾಲ್ ಕೂಡ ಆಡ್ತಾರೆ ಅವಾಗ ಅವಾಗ ಬಟ್ ಪ್ರೊಫೆಷ್ನಲ್ಲಾಗಿ ಆಡೋದಂತಂದರೆ ಕ್ರಿಕೆಟ್ ಅಷ್ಟೇ ಸೋ ಈ ಕ್ರಿಕೆಟಿಂದಾನೆ ಅವ್ರು ಇಷ್ಟೆಲ್ಲಾ ಕಾರಣ ಇಷ್ಟೆಲ್ಲಾ ಸಾಧ್ನೆ ಮಾಡೋಕೆ ಕಾರಣ ಆಯಿತು ಆದ್ರಿಂದ ಕ್ರಿಕೆಟ್ ಅವರು ಅವರು ಕ್ರಿಕೆಟ್ಗೆ ಅವರಲ್ಲಿರ್ತಕ್ಕಂಥ ಒಲವು ಆಗಿರ್ಬೋದು ಆಮೇಲೆ ಪ್ರೀತಿ ಎಲ್ಲ ಮತ್ತು ಮಾರ್ಚ್ ಇಪ್ಪತ್ತೆರಡು ಅಂದರೆ ನಾಳೆ ನಾಳೆ ಐ ಪಿ ಎಲ್ ಕೂಡ ಸ್ಟಾರ್ಟ್ ಆಗುತ್ತೆ ಐ ಪಿ ಎಲ್ ಅಂದರೆ ನಮ್ಮ ಶತ್ರು ತಂಡ ನಮ್ಮ ರಾ ದೇಶದಲ್ಲಿ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಅಂತಂದರೆ ಒಂದು ರಣರಂಗನೇ ಅಂತ ಹೇಳ್ಬೌದು ಸೋ ಆ ಮ್ಯಾಚಲ್ಲಿ ಕೊಹ್ಲಿ ಅವ್ರು ಚೆನ್ನಾಗ್ ಆಡ್ಲಿ ಅಂತೇಳಿ ಇಷ್ಟಪಡ್ತೀನಿ ತ್ಯಾಂಕ್ ಯು